ಮದುವೆ ಮದುವೆ ಬಗ್ಗೆ ತುಂಬನೇ ಕನಸುಗಳು ಕಟ್ಟಿರ್ತಾರೆ ವರದಕ್ಷಿಣೆ ಈಸ್ಕೊಂಡು ಮದುವೆ ಮಾಡ್ಕೊಳ್ಬಾರ್ದು ಅಂತಂದ್ಬಿಟ್ಟು ಈಗಿನ ಕಾಲದಲ್ಲಿ ವರದಕ್ಷಿಣೆ ಇಲ್ಲಾಂತಂದ್ರೆ ಮದುವೆನೇ ಮಾಡಿಕೊಳ್ಳಲ್ಲ ಆ ಮದುವೆ ಮಾಡ್ಕೊಳ್ಬೇಕಂತಂದ್ರೆ ಒಂದೊಂದು ಪೈಸೆನೂ ಕೂಡಿಟ್ಟು ಮದುವೆ ಮಾಡಬೇಕು ಆ ಪ ಕೂಡಿಟ್ಟಿದ್ದ ಕೂಡಿಟ್ಟ ದುಡ್ಡನ್ನಾಕಿ ಮದುವೆ ಮಾಡಿದರೆ ಕೂಡನು ಮದುವೆಯಲ್ಲಿ ಜನಗಳು ಒಂದೊಂದು ಮಾತಾಡೋದು ಒಂದೊಂದು ಕತೆ ಆ ಊಟ ಚೆನ್ನಾಗಿಲ್ಲ ಈ ಊಟ ಚೆನ್ನಾಗಿಲ್ಲ ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಆ ಸೀರೆ ಚೆನ್ನಾಗಿಲ್ಲ ಈ ಸೀರೆ ಚೆನ್ನಾಗಿಲ್ಲ ಆ ವಧುಗಾಕಿರೋ ಸೀರೆ ಚೆನ್ನಾಗಿಲ್ಲ ವದುಗ ವಧುಗಾಕಿರೋ ಸೀರೆ ಕುಪ್ಪಸ ಚೆನ್ನಾಗಿಲ್ಲ ಅಂತ ಒಂದೊಂದು ಕಾರಣ ಹೇಳ್ತಾರೆ ಅದರದ್ದೆಲ್ಲ ಕಾರಣಗಳಿಗೂನು ಮದುವೆನೇ ಕಾರಣವೇ ಜನಗಳು ಒಂದೊಂದಕ್ಕೂ ಒಂದೊಂದಕ್ಕೂ ಒಂದೊಂದು ಕಾರಣ ಹೇಳ್ತಾರೆ ಮದುವೆ ಬಗ್ಗೆ ಮದುವೆಗೆ ಒಡವೆ ತೊಗೊಳ್ಬೇಕು ಒಡವೆಗೆ ದುಡ್ಡಿಲ್ಲ ಅಂತಾರೆ ಆ ಒಡವೆ ತಗೊಳ್ಳೋಕೋದ್ರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂಥೇಳ್ತಾರೆ ಮತ್ತು ಮದುವೆಗಳ ಮದುವೆಗಳಲ್ಲಿ ಅರ್ಶಿನದ ಶಾಸ್ತ್ರ ಮಾಡ್ತಾರೆ ಅದು ತುಂಬನೇ ಚೆನ್ನಾಗಿರುತ್ತೆ ಆಮೇಲೆ ಎಲೆ ಶಾಸ್ತ್ರ ಮಾಡ್ತಾರೆ ವೀಳ್ಯದ ಶಾಸ್ತ್ರ ಮಾಡ್ತಾರೆ ಅರಿಶಿನ ಗಂಡ ಹೆಂಡ್ತಿಗೆ ಅರಿಶಿಣಗಳು ಹಚ್ಚೋದು ಮಾಡೋದು ಎಲ್ಲ ಮಾಡ್ತಾರೆ ಅದನ್ನೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅರ್ಶಿಣ ಶಾಸ್ತ್ರಕ್ಕೊಂದು ಸೀರೆ ಆರತಕ್ಷತೆಗೆ ಒಂದು ಸಿ ಒಂದು ಸೀರೆ ಹಂಗೆ ಬೇರೆ ಬೇರೆ ಸೀರೆಗಳನ್ನೆಲ್ಲನೂ ಯೂಸ್ ಮಾಡ್ತಾರೆ ಮದುವೆಗೆ ಒಂದಲ್ಲ ಎರಡಲ್ಲ ಸುಮಾರು ಆ ಕಾರಣ ಕಾರಣಗಳಿರುತ್ತೆ ಮದುವೆಗೆ ಮದುವೆಗೆ ಅಂತಂದ್ಬಿಟ್ಟು ಮಾಡೋ ಮದುವೆಗೆ ಉಡುಗೊರೆಯಾಗಿ ಸೀರೆಗಳು ಕೊಡ್ತಾರೆ ಒಡವೆ ಕೊಡ್ತಾರೆ ಉಂಗುರ ಕೊಡ್ತಾರೆ ಚೈನ್ ಕೊಡ್ತಾರೆ ಮತ್ತು ಇದು ದುಡ್ಡು ಕೊಡ್ತಾರೆ ಉಡುಗೊರೆಯಾಗಿ ಮತ್ತೆ ಮನೆಗಳ್ಗೆ ಕರ್ಕಂಡೋಗಿ ಪಂಕ್ಷ ಪಾರ್ಟಿ ಥರ ಮಾಡಿ ಅವ್ರಿಗೆ ಸೀರೆ ಉಡುಗೊರೆ ಕೊಟ್ಟು ಊಟ ಬಡಿಸಿ ಊಟ ಹಾಕಿ ತುಂಬ ಅನುಕೂಲವಾಗಿ ಮಾಡ್ಕೊ ಮಾಡಿ ಅವರು ತೃಪ್ತಿ ಪಡಿಸ್ತಾರೆ ಮತ್ತೆ ಮದುವೆ ಅಂತಂದರೆ ಅದರ ಸಂಭ್ರಮವೇ ಬೇರೆ ಮನೆಯವರು ಊರವರೆಲ್ಲ ಸೇರಿ ನೆಂಟರು ಇಷ್ಟರು ಪ್ರೆಂಡ್ಸು ಎಲ್ಲ ಸೇರಿ ಮದುವೆ ಮಾಡ್ತಾರೆ ಅದು ತುಂಬನೇ ಚೆನ್ನಾಗಿರುತ್ತೆ ಆದರೆ ಒಬ್ಬೊಬ್ಬರು ಮದುವೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ತಾರೆ ಒಬ್ಬೊಬ್ಬರು ಏನು ಮದುವೆ ಮಾಡಿದರು ಯಾವುದೂ ಊಟಗಳೇ ಚೆನ್ನಾಗಿಲ್ಲ ಆ ಊಟ ಚೆನ್ನಾಗಿಲ್ಲ ಈ ಊಟ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬರಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಮದುವೆ ಬಗ್ಗೆ ಮದುವೆ ಬಗ್ಗೆ ಒಳ್ಳೆದೂನು ಇರುತ್ತೆ ಕೆಟ್ಟದ್ದೂನು ಇರುತ್ತೆ ಆದರೆ ಮದುವೆ ಮಾಡೋದು ತುಂಬನೇ ಕಷ್ಟ ಕೂಡಿಕ್ಕೋ ಕೂಡ್ಸಿಟ್ಟಿರೋ ಹಣವೆಲ್ಲ ಸೇರಿಸಿ ಮದುವೆ ಮಾಡಬೇಕು ಆ ಸೀರೆ ತೊಗೊಳ್ಬೇಕು ಒಡವೆ ತೊಗೊಳ್ಬೇಕು ತಾಳಿ ತೊಗೊಳ್ಬೇಕು ಕಾಲುಂಗುರ ತೊಗೊಳ್ಬೇಕು ಪಕ್ಕದ್ಮನೆಯವರಿಗೆ ಫ್ರೆಂಡ್ಸುಗಳಿಗೆಲ್ಲನೂ ಸೀರೆ ಕೊಡಿಸ್ಬೇಕು ಸೀರೆ ಕೊಡಿಸಿಯಾದ್ಮೇಲೆ ಅದನ್ನೇನು ಮಹಾ ಅವ್ರು ಕೊಟ್ಟಿರೋದು ಇವ್ರೇನು ಕೊಟ್ಟಿರೋದು ಅವ್ರು ಚೆನ್ನಾಗಿರೋ ಸೀರೆ ಕೊಟ್ಟಿಲ್ಲ ಅಂತ ಎಲ್ಲ ಮಾತಾಡ್ತಾರೆ ಆದ್ದರಿಂದ ಮದುವೆ ಮಾಡೋದು ತುಂಬನೇ ಕಷ್ಟ ಜನರು ಮದುವೆಗಳ್ಗೆ ಬರ್ತಾರೋ ಅಥ್ವಾ ತಿನ್ನೋಕೆ ಬರ್ತಾರೋ ಅಂತಲೇ ಒಂದೊಂದ್ಸರಿ ಬೇಜಾರಗ್ಬಿಡುತ್ತೆ ಮದುವೆ ಅನ್ನೋದು ಮಾಡೋದಂತೂ ತುಂಬನೇ ಕಷ್ಟ ಮದುವೆಗಳಿಗೆ ಒಡ್ವೆಗಳು ತೊಗೊಂಡು ವಸ್ತುಗಳು ತೊಗೊಂಡು ಏನೇನು ಮಾಡಿದರೆ ಕೂಡನೂ ಅದನ್ನು ಒಪ್ಪಿಸೋಕ್ಕೆ ಆಗಲ್ಲ ಮತ್ತೆ ಹುಡುಗಿ ಚೆನ್ನಾಗಿತ್ತು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಹುಡುಗಿ ಚೆನ್ನಾಗಿತ್ತು ಅಂತಂದರೆ ತೃಪ್ತಿ ಪಡ್ಬೋದು ಆದರೆ ಚೆನ್ನಾಗಿಲ್ಲ ಅಂತಂದರೆ ತುಂಬನೇ ಕನ್ಸುಗಳು ಕಾಣೋರ್ಗೆಲ್ಲನೂ ಹಾಳಾಗೋಗ್ಬಿಡುತ್ತೆ ಅದು ಗಂಡ ಹೆಂಡ್ತೀರು ಯಾವಾತ್ತೂ ಚೆನ್ನಾಗಿದ್ದರೆ ಒಂದು ಚೆನ್ನಾಗಿರುತ್ತೆ ಮದುವೆ ಮಾಡ್ಕೊಟ್ಮೇಲೆ ಜನಗಳು ಚೆನ್ನಾಗಿ ಚೆನ್ನಾಗಿರೋದನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅದು ಮದುವೆ ಮಾಡಿ ಯಾರೂನು ಸರಿ ಅಂತ ಅನ್ಸ್ಕೊಳ್ಳೋ ಅದು ಪರಿಸ್ಥಿತಿ ಇಲ್ಲ ಆದರೆ ವಧುಗೆ ಬೇಜಾನ್ ಎಲ್ಲ ಕೊಟ್ಟು ಮಾಡಿರ್ತಾರೆ ಆದರೆ ಅವ್ರನ್ನು ಆ ಹುಡ್ಗೀನ ಚೆನ್ನಾಗಿಟ್ಕೊಳೋಲ್ಲ ತುಂಬ ಹಿಂಸೆ ಕೊಡ್ತಾಯಿರ್ತಾರೆ ಮತ್ತು ಅತ್ತೆ ಮಾವ ಎಲ್ಲರೂನು ತುಂಬ ಕಾಟ ಕೊಡ್ತಾಯಿರ್ತಾರೆ ಅವ್ರಿಗೆಲ್ಲನೂ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ ಒಬ್ಬರು ಒಬ್ಬರನ್ನ ಅನುಸರಿಸ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಅನುಸರಿಸ್ಕೊಂಡೋಗಲ್ಲ ಮದುವೆಗೆ ಎಷ್ಟೇ ಉಡುಗೊರೆಗಳು ಕೊ ಉಡುಗೊರೆಗಳ್ನ ಕೊಟ್ಟರೆ ಕೂಡಾನು ಏನು ಕೊಟ್ಟಿರೋದವರು ಏನು ಮಾಡಿರೋದು ಏನೂ ಮಾಡದೇ ಇರೋದು ಮಾಡವ್ರಾ ಎಲ್ಲರೂ ಕೊಟ್ಟಿರೋದನ್ನೇ ಅವರು ಕೊಟ್ಟಿರೋದು ಏನು ಅವ್ರೇನು ಸ್ಪೆಷಲ್ಲಾಗಿ ಕೊಟ್ಟಿರ್ತಾರೆ ಏನು ಮಹಾ ಕೊಟ್ಟಿರೋದು ಅಂತ ಕೇಳ್ತಾರೆ ಒಂದಲ್ಲ ಹತ್ತು ಸೀರೆ ಕೊಟ್ಟರೆ ಕೂಡ ಕೂಡಾನು ಅವ್ರ್ಗೆ ಒಪ್ಪಿಗೆ ಇರಲ್ಲ ಅವರಪ್ಪ ಹುಡುಗಿ ಹುಡುಗಿ ಅತ್ತೆ ಮಾವನಿಗೆ ಏನು ಮಹಾ ಕೊಟ್ಟಿರೋದು ಎಲ್ಲರೂ ಕೊಟ್ಟಂತೆ ಅವರು ಕೊಟ್ಟಿರ್ತಾರೆ ಏನು ಮಹಾ ಕೊಟ್ಟಿರೋದು ಅಂತ ಹೀನಾಯವಾಗಿ ಮಾತಾಡ್ತಾರೆ ಒಂದೊಂದ್ಸರಿ ಆ ಹುಡುಗೀನ ಚೆನ್ನಾಗಿ ನೋಡ್ಕೊಳಲ್ಲ ಒಂದೊಂದ್ಸರಿ ಚೆನ್ನಾಗಿ ನೋಡ್ಕೊಳ್ತಾರೆ ಅದರಿಂದ ತುಂಬನೇ ಪ್ರಾಬ್ಲಮ್ಮಾಗಿಬಿಡುತ್ತೆ ಆ ಪ್ರಾಬ್ಲಮ್ಗಳಿಗೆಲ್ಲ ಏನು ಕಾರಣ ಅಂತಂದರೆ ಮದುವೆ ಮದುವೆಯಲ್ಲಿ ಚೆನ್ನಾಗಿ ಮಾಡ್ಕೊಟ್ರೆ ಕೂಡನೂ ತುಂಬನೇ ಕಷ್ಟವಿರುತ್ತೆ ಈಗ ತುಂಬನೇ ಕಷ್ಟವಿರುತ್ತೆ ಉಡುಗೊರೆಗಳು ಕೊಟ್ಟರೂ ಕೂಡನು ಮತ್ತೆ ಸೀರೆ ಕೊಡಬೇಕು ಒಡವೆ ವಸ್ತ್ರ ಪಾ ಬಾ ಪಾತ್ರೆ ಸಾಮಾನುಗಳು ಮತ್ತೆ ಅವ್ರಿಗೆ ಹಾಸಿಗೆ ಬೆಡ್ಶೀಟು ರಗ್ಗು ಕಂಬಳಿ ಪಿಲ್ಲೋಗಳು ಎಲ್ಲ ಕೊಡಬೇಕು ಎಲ್ಲ ಕೊಟ್ಟರೂ ಕೂಡನು ಅವರಿಗೆ ಸಹಿಸ್ಕೊಳ್ಳೋಕಾಗಲ್ಲ ಅತ್ತೆ ಮಾವನಿಗೆ ಏನು ಕೊಟ್ಟಿರೋದು ಏನು ಮಾಡಿರೋದು ಮಹಾ ಕೊಟ್ಟಿರೋದವರು ಏನೆಲ್ಲ ಕಿತ್ತೋಗಿರೋವೆಲ್ಲ ಕೊಟ್ಟಿರ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ ಏನು ಏನು ಕೊಟ್ಟರು ಕೂಡನು ಅವ್ರ ಹತ್ರ ಒಳ್ಳೆತನ ಅನ್ನೋದಿರಲ್ಲ ಮದುವೆ ಮಾಡ್ಕೊಟ್ರು ಕೂಡಾನು ಅದಕ್ಕೆ ಮದುವೆ ಮಾಡಿಕೊಟ್ಟು ಅವರು ಒಂದು ಅನುಕೂಲವಾಗಿತ್ತು ಅಂತಂದರೆ ಸರಿ ಇಲ್ಲಾಂತಂದರೆ ತುಂಬನೇ ಕಷ್ಟ ಕೊಡೋದಾದರೆ ಏನು ಮಾಡೋದು ಮದ್ವೆಗಳು ಮಾಡಿ ತುಂಬನೇ ಕಷ್ಟ ಅನುಭವ್ಸಿ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ ಆದ್ದರಿಂದ ನಿಜ ಒಳ್ಳೇದು ಒಳ್ಳೆ ಸೀರೆಗಳು ಕೊಟ್ಟು ಒಳ್ಳೆ ಬಟ್ಟೆ ಕೊಟ್ಟು ಒಳ್ಳೆ ವಸ್ತುಗಳು ಕೊಟ್ಟರೂ ಕೂಡನು ಅದೊಂದು ಒಂದು ಉಪಯೋಗಕ್ಕಿಲ್ದಿರೋದು ಆಗ್ಬಿಡುತ್ತೆ ಅಷ್ಟು ಉಡುಗೊರೆಗಳು ಕೊಟ್ಟರೂ ಕೂಡ ಏನು ಮಾಡ್ತಾರೆ ಏನು ಮಠ ಮಟ್ ಮಾಡಿರೋದು ಅಂತ ಕೇಳ್ತಾರೆ ಒಡವೆ ವಸ್ತುಗಳೆಲ್ಲ ಒಬ್ಬೊಬ್ಬರು ಒತ್ತೆ ಇಟ್ಬಿಡ್ತಾರೆ ಮತ್ತು ಅವ್ರಿಗೆ ಕೊ ಅವ್ರ್ಗೆ ಹಾಕೋಳ್ಳೋಕ್ಕೂ ಕೊಡಲ್ಲ ಮಾಡಲ್ಲ ತುಂಬ ಹಿಂಸೆ ಕೊಡ್ತಾರೆ ತುಂಬ ಟಾರ್ಚರ್ ಕೊಡ್ತಾರೆ ಮದುವೆ ಮಾಡ್ಕೋ ಮಾಡಿದರು ಕೂಡನೂ ಪ್ರಯೋಜನ ಇಲ್ಲ ಆ ಥರ ಮಾಡ್ತಾರೆ ಅದಕ್ಕೆಲ್ಲನೂ ಕಾರಣ ಮದುವೆಯಿದ ಮದುವೆಯಿಂದ ಜನ ಜನರು ಮದುವೇನ ಒಪ್ಕೊಳ್ಬೇಕು ಗಂಡ ಹೆಂಡ್ತೀರನ್ನ ಚೆನ್ನಾಗಿರಲಪ್ಪಾ ಅಂತ ಆಶೀರ್ವಾದ ಮಾಡಬೇಕು ಉಡುಗೊರೆಗಳು ಕೊಟ್ಟರೂ ಕೂಡನೂ ವರದಕ್ಷಿಣೆ ಕೊಟ್ಟರೂ ಕೂಡನೂ ಎಲ್ಲ ಅನುಕೂಲ ವಸತಿಗಳೆಲ್ಲ ಮಾಡಿದರೂ ಕೂಡನೂ ಒಬ್ಬೊಬ್ಬರು ತುಂಬ ಹಿಂಸೆ ಕೊಡ್ತಾಯಿರ್ತಾರೆ ಅದೆಲ್ಲನೂ ಹಿಂಸೆ ಕೊಡೋ ಕೊಡ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು ಮದುವೆ ಮಾಡಿಕೊಟ್ರು ಕೂಡನೂ ತುಂಬ ಟಾರ್ಚರ್ ಕೊಡ್ತಾರೆ ತುಂಬ ಅನಾನುಕೂಲ್ವಾಗಿ ನೋಡ್ಕೊಳ್ತಾರೆ ಗಂಡ ಹೆಂಡ್ತಿ ಚೆನ್ನಾಗಿರೋಕೆ ಬಿಡಲ್ಲ ತುಂಬ ಟಾರ್ಚರ್ ಕೊಡ್ತಾರೆ ಅವರು ಯಾವಾಗ್ಲೂ ನಗು ನಗ್ತಾ ಇದ್ದರೆ ನಾವು ಸಂತೋಷ ಪಡಬೇಕು ಆದರೆ ಅವರು ಅದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ ತುಂಬ ಹಿಂಸೆ ಕೊಡ್ತಾಯಿರ್ತಾರೆ ಮತ್ತೆ ಮದುವೆ ಉಡುಗೊರೆಗಳನ್ನೆಲ್ಲನೂ ಏನು ಕೊಟ್ಟಿರ್ತಾರೆ ಏನು ಅಂತ ಎಲ್ಲ ನೋಡಬೇಕು ಮಾಡಬೇಕು ಅಂತಂದರೆ ಕೂಡನೂ ಅದರಲ್ಲಿ ಅವ್ರಿಗೆ ಒಂದು ಅನುಕೂಲ ಇರಲ್ಲ ಮದುವೆಗೆ ಮದುವೆ ಮದುವೆ ಅಂತ ಅಂದ್ಬಿಟ್ಟು ಮದ್ವೆಗಳನ್ನ ಮದುವೆಯಲ್ಲಿ ನೆಂಟರು ಇಷ್ಟರು ಎಲ್ಲರೂ ಬರ್ ಬಂದು ಉಡುಗೊರೆಗಳನ್ನೆಲ್ಲ ಕೊಟ್ಟು ಎಲ್ಲ ಮಾಡ್ತಾರೆ ಆದರೆ ಅವರಿಗೆ ತುಂಬ ಅತ್ತೆ ಮಾವನೂ ಎಲ್ಲರೂ ಟಾರ್ಚರ್ ಕೊಟ್ಟು ತು ತುಂಬ ಹಿಂಸೆ ಕೊಡ್ತಾರೆ ಅದರ ಅದ ಆದ ಕಾರಣ ಉಡುಗೊರೆಗಳು ಉಡುಗೊರೆಗಳನ್ನು ಕೊಡೋದು ಮಾಡೋದು ಎಲ್ಲವೂ ಅವ್ರಿಗೆ ಸೇರಿದ್ದು ಉಡುಗೊರೆ ಕೊಟ್ಟು ಮದುವೆ ಮಾಡಬೇಕು ಮದುವೆ ಮಾಡಿ ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡಬೇಕು ಮದುವೆ ಅಂತ ಮದುವೆ ಅಂತಂದರೆ ಎಷ್ಟೋ ಇರುತ್ತೆ ಆದರೆ ಮದುವೆ ಮಾಡಿ ಕೊಟ್ಟು ತುಂಬನೇ ಅನುಕೂಲ ಮಾಡಿಕೊಡ್ಬೇಕು ಅಂತ